ಚಿತ್ರದುರ್ಗ ಜಿಲ್ಲೆಯ ಸ್ಥಳೀಯ ಆಡಳಿತ ಭಾಳ ಚೆನ್ನಾಗಿದೆ ಕಾರಣ ಇಲ್ಲಿ ಡೆಪ್ಟಿ ಕಮಿಷನರ್ ಆಗಿರತಕ್ಕಂಥ ಜಿ ಆರ್ ಜೆ ದಿವ್ಯಪ್ರಭು ಉತ್ತುಮವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರ

ಅಭದ್ರತೆ ಜನಗಳಿಗೆ ಭದ್ರತೆ ಕೊಡ್ತಾರೆ ಸಾಮಾಜಿಕವಾಗಿ ಒಳ್ಳೆಯ ಸೇವೆ ಮಾಡ್ತಾರೆ ದೀನತಲ್ತ ದೀನ ದಲಿತರ ಪರವಾಗಿ ಹೆಚ್ಚಿನ ಕೆಲಸ ಮಾಡ್ತಾರೆ ಅದರಲ್ಲೂ ವಿಭಾಗ ಆಡಳಿತ ಇವರಿಗೆ ತುಂಬ ಕೋಪ್ರೇಟ್ ಮಾಡುತ್ತೆ ಚುನಾಯಿತ ಅಧಿಕಾರಿಗಳು ಕೂಡ ಬಹಳಷ್ಟು ಒಳ್ಳೆಯ ಕೆಲಸಗಳ್ನ ಈ ಡೆಪ್ಯುಟಿ ಕಮಿಷನ್ ಜೊತೆ ಮಾಡ್ತಿದ್ದಾರೆ ರಾಜ್ಯಮಟ್ಟದಲ್ಲಿ

ಈ ಚಿತ್ರದುರ್ಗ ಜಿಲ್ಲೆಯವರಾಗಿರ್ತಕ್ಕಂಥ ಹಿರಿಯೂರು ಮತ ಕ್ಷೇತ್ರದಿಂದ ಆಯ್ಕೆಯಾಗಿರತಕ್ಕಂಥ ಡಿ ಸುಧಾಕರ್ ಸಾಹೇಬರವ್ರು ಈಗ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ ಇವರು ಒಳ್ಳೆಯ ಕೆಲ್ಸಗಳ್ನ ಮಾಡ್ತಾ ಇದ್ದಾರೆ ದಕ್ಷ್ರೂ ಇದ್ದಾರೆ ದೀನ ದಲಿತರ ಬಗ್ಗೆ ಬಹಳಷ್ಟು ಕಾಳಜಿ ಹೊಂದಿದ್ದಾರೆ ಸಮಾಜದ ಎಲ್ಲರ ಏಳಿಗೆಗೆ ಹಲವು ಅನೇಕ ಕಾರ್ಯಕ್ರಮಗಳನ್ನು ಅವರು ಹಾಕಿಕೊಂಡು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಅದ್ರ ಜೊತೆಗೆ ಅವರು ಕೊಡುಗೈ ದಾನಿಗಳಾಗಿದಾರೆ ಯಾವುದೇ ಬಡಬಗ್ಗರ ಕೆಲಸ ಕಾರ್ಯಗ್ಳಿಗೆ ನೆರವನ್ನು ನೀಡ್ತಾರೆ ಅತ್ಯುತ್ತಮ್ವಾಗಿ ಕೆಲಸ ಅವರಿಂದ ಈಗ ನಡೀತಾ ಇದೆ ಅಂತ ನಾವು ಹೇಳ್ಬಲ್ಲೆವು ಮತ್ತು ಅವರು ಜಿಲ್ಲೆಗಾಗಿ ಮಾಡಿದ ಕೆಲಸಗಳನ್ನ ನೋಡಿದ್ರೆ ಅಪ್ಪರ್ ಭದ್ರಾ ಇನ್ನಿತರ ಅನೇಕ ಕೆಲಸಗಳನ್ನ ಓ ಎ ನಾರಾಯಣ ಸ್ವಾಮಿ ಸಂಸದರು ಮತ್ತು ಸಚಿವರು ಆಮೇಲೆ ಶೋಭಾ ಕಾರಂದ್ಲಾಜೆ ಅವರೂ ಕೂಡ ಮಂತ್ರಿಗಳು ಕೇಂದ್ರದಲ್ಲಿದ್ದಾರೆ ಇವರೆಲ್ಲರೂ ಕರ್ನಾಟಕಕ್ಕೆ ಅದರಲ್ಲೂ ಚಿತ್ರದುರ್ಗದ ಭಾಗದ ಅಲ್ಲಿ ಒಳ್ಳೆಯ ಉತ್ತಮವಾದ ಕೆಲ್ಸಗ್ಳನ್ನ ಮಾಡಿ ಜನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅವರು ಹೀಗೇ ಇನ್ನೂ ಮುಂದುವರೆದ್ರೆ ಒಳ್ಳೆ ಒಳ್ಳೆಯ ಕೆಲಸಗಳ್ನ ಮಾಡುವಲ್ಲಿ ಅವ್ರು ಯಶಸ್ವಿ ಆಗ್ತಾರೆ ಅಂತ ನಾವು ಅಭಿಪ್ರಾಯಪಡು ಪಡಬಲ್ಲೆವು